ಈ ಸಹಾ ಕೋವಿಡ್ ಸಹಾ ನೈನಟೀನ್ ಸಾಂಕ್ರಮದಲ್ಲಿ ಉ ಸುತ್ತಮುತ್ತ ಓಡಾಡೋಂಗಿಲ್ಲ ಎಲ್ಲೂ ಸಾಂಕ್ರಾಮಿಕ ರೋಗ ಬಂದಾಗ ಏಕೆಂದ್ರೆ ಭಯ ಒಬ್ಬರಿಗೆ ಒಬ್ರಿಗೆ ಅಂಟುತ್ತೆ ಅನ್ನೋದು ಭಯ ಮತ್ತು ಯಾವ ಒಂದು ಸಮಯ ಇತ್ತು ಈ ಸಮಯದಲ್ಲಿ ಓಡಾಡಬೇಕು ಈ ಸಮಯದಲ್ಲಿ ಏನಾದರೂ ಇದ್ದರೆ ಮಾಡಬೇಕು ಅಂತ ಏನು ಮಾಡೋಕ್ಕಾಗುತ್ತೆ ಹೊರ್ತು ಡೈಲಿ ಬಿ ರೋಡ್ ಮೇಲೆ ಇರೋರು ತಕ್ಷಣ ಹಿಂಗೆ ಕಟ್ಟಾಗಿ ಇಟ್ಬಿಟ್ಟಾಗ ತುಂಬ ಕಷ್ಟ ಇದ್ದ ಸ್ಥಿತಿ ನೆನ್ಸ್ಕೊಂಡ್ರೂ ಭಯ ಆಗುತ್ತೆ ಆ ಕೋವಿಡ್ ಟೈಮಲ್ಲಿ ಹೆಂಗಿತ್ತು ಪರಿಸ್ಥಿತಿಗಳು ಅಂದರೆ ಶಾಲೆಗೋಗೋಕ್ಕಾಗಲ್ಲ ಕಾಲೇಜ್ಗೋಗೋಕ್ಕಾಗಲ್ಲ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಎಲ್ಲಿಂದ ತಿನ್ನೋದು ಊಟ ಆಹಾರಕ್ಕೆ ಸೇವನೆ ಮಾಡೋದು ನಾವು ತುಂಬ ಕಷ್ಟ ಆಗುತ್ತಪ್ಪಾ ಈ ಕೋವಿಡ್ ಮಹಾಮಾರಿ ಹೆಂಗೆ ಅಂದರೆ ತ ನ ನನ್ನ ಜನ್ಮ ಇಷ್ಟೇನಾ ನಮ್ಮ ಜೀವನ ಇಷ್ಟೇನಾ ಅನ್ನೋ ಒಂದು ಪರಿಸ್ಥಿತಿ ಬಂದಿತ್ತು ನಾವು ಈ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಬರುತ್ತೆ ಡೈಲಿ ಎಲ್ಲರೂ ಹೊರಗಡೆ ಹೋಗ್ತಿದ್ದೋ ಎಲ್ಲಾದರೂ ಬರ್ತಿದ್ದೋ ಒಬ್ರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ರು ಮಾತಾಡೋಕ್ಕೆ ಭಯ ಅವ್ನಿಗೆ ಇದ್ಬಿಡುತ್ತೇನೋ ಹಂಗೆ ಹಿಂಗೆ ಅಂತ ಭಯ ಬೇರೆ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಕಡೆ ಬಂದಾಗ ಮನೆಗೆ ತುಂಬ ಭಯಪಡ್ತಿದ್ರು ಮಾಸ್ಕ್ ಮಾತಾಡಬೇಕಾದ್ರೆ ಮಾಸ್ಕ್ ಹಾಯ್ಕೊಂಡು ತೀರ್ಗಾಡ್ತಿದ್ದೋ ಎಷ್ಟು ತುಂಬ ಸಮಸ್ಯೆ ಇತ್ತು ಅದು ನಾವು ಓಡಾಡಬೇಕೆಂದ್ರೆ ತುಂಬ ಹೆಂಗೋ ಹೋಯ್ತ ಹೋಯ್ತ ಒಂದು ವರ್ಷ ಎರ್ಡು ವರ್ಷಕ್ಕಿಂತ ಎರ್ಡು ವರ್ಷ ಆದ್ಮೇಲೆ ಸ್ವಲ್ಪ ಇಳುಕಿತು ಆಮೇಲೆ ಬರೀ ಇವಾಗ್ಯಾವುದು ಇಲ್ಲ ಒಂದು ಉತ್ತಮವಾಗಿಯೇ ಕಾಣಿಸ್ಕೊಂಡೈತೆ ಪರಿಸ್ಥಿತಿ ಗಂಭೀರವಾಗಿತ್ತು ತುಂಬ ಗಂಭೀರ